ಹಾಂ ಹೇಳ್ರಿ ಹೇಳ್ರಿ

ಹಾಂ ಹಾಂ ಹೇಳಿ ಚೆನ್ನಾಗಿದೆ ರೀ ನೀರಿಂದು ಟೇಸ್ಟಿಗೇನೂ ಪ್ರಾಬ್ಲಮ್ ಇಲ್ಲ ಕ್ವಾಲಿಟಿ ಚೆನ್ನಾಗಿದೆ ಆಮೇಲೆ ಅದ್ರಾಗೇನು ಇದು ಇಲ್ಲ ಎರಡ್ನೇ ಮಾತಿಲ್ಲ ಚೆನ್ನಾಗಿ ಬರ್ತದೆ ನೀರು ಸ್ವೀಟ್ ಇರ್ತಾವೆ ಓಕೆ ಅದ್ರ ಪ್ರಾಬ್ಲಮ್ ಇಲ್ಲ ಆದ್ರೆ ಒಂದು ನಿಮ್ಮ ಹುಡುಗ್ರು ರೈಟ್ ಟೈಮ್ ತಂದು ಕೊಡಲ್ಲ ನೋಡಿರಿ ಅದೊಂದು ಸ್ವಲ್ಪ್ ಇದು ಮಾಡಿರಿ ಈಗ ಬೆಳಿಗ್ಗೆ ಹಾಂ ಒಂಬತ್ತು ಒಂಬತ್ತೂವರೆ ಹೊರಗೆ ಹೋಗೋರಾಗ್ತೀವಲ್ಲ ಹತ್ತರ ಒಳಗೆ ಯಾವಾತ್ತೂ ಹೀಗೆ ಮುಗ್ದಾವಂತ ಹೇಳೋ ತನಕ ತಂದೇ ಕೊಡೋಂಗಿಲ್ಲ ಜರಾ ದೊಡ್ಡ ಫ್ಯಾಮ್ಲಿ ಅದ ನೀರು ಭಾಳ ಬೇಕಾಗ್ತಾವೆ ದಿನಾ ಒಂದು ಎರಡು ಕ್ಯಾನಿಗೆ ದಿನಾ ಒಂದು ಎರಡು ಉಳಿತಾವೆ ಅಷ್ಟೇ ಒಂದು ಎರಡು ಕ್ಯಾನ್ ಬೇಕಾಗ್ತಿರ್ತಾವೆ ಆಮೇಲೆ ನಮ್ಮಿಂದ ಎಲ್ಲ ಕಾಲ್ನ್ಯಾಗ ಎಲ್ಲರಿಗೂ ಹೇಳೀವಿ ರೀ ಚೆಂದ ಅವೆ ನೀರು ತೊಗೊಳ್ರಿ ತೊಗೊಳ್ರಿ ಅಂತ ಹೇಳಿ ಎಷ್ಟು ಮಂದಿಗೆ ಎಲ್ಲ ಹೇಳೀವಿ ಅದ್ರ ಆಮೇಲೇನಿಲ್ಲ ನಮ್ಮದು ಮ್ಯಾಲೆ ಇರ್ತೀವಿ ರೀ ನಾವು ಹಾಂ ಅದು ಹುಡ್ಗುರು ಜರಾ ತರ್ಬೇಕಾದ್ರೆ ತಕ್ರಾರು ಮಾಡ್ ಮಾಡ್ತಾ ಇದ್ದಾರೆ ಮತ್ತೆ ನಾವು ಇದ್ದಲ್ಲೇ ಸಪ್ಲೈ ಮಾಡಬೇಕಲ್ರಿ ನಾವು ಹಾಂ ಅದು ಎಲ್ಲೆಲ್ಲಿ ಹೋಗಿ ಬರ್ತಾರೋ ಗೊತ್ತಿಲ್ಲ ಒಂದೊಂದು ದಿವ್ಸ ಕೊಡ್ತಾರೆ ಎಂಟಕ್ಕೂ ತರ್ತಾರೆ ಎಂಟೂವರೆ ತರ್ತಾರೆ ಒಂದೊಂದು ಸಲ ನಾವು ಇರ್ಲಾಗ ಹೊರಗೆ ಇಟ್ಟು ಹೋಗ್ತಾರೆ ಇವೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಮೇಲೆ ನಾವು ಇಷ್ಟು ವರ್ಷ್ದಿಂದ ಹಿಡಿದು ತೊಗೊತಾ ಇದೀವಲ್ಲ ರೀ ಬೇರೆಯವ್ರ್ನು ಎಷ್ಟೊಂದು ಕಸ್ಟಮರಿಗೆಲ್ಲ ಇದು ಮಾಡಿದೆವು ಸ್ವಲ್ಪ ಏನಾದರೂ ಡಿಸ್ಕೌಂಟನ್ನೂ ಮಾಡ್ಬೇಕಲ್ಲ ನೀರು ನೀರು ಒಳ್ಳೆಯ ಒಳ್ಳೆಯ ಇದು ಬಿಡ್ರೀ ಕುಡಿಲಿಕ್ಕೇನು ಅದು ಇಲ್ಲ ನೀರು ಟೇಸ್ಟ್ ಅವೆ ಚೆನ್ನಾಗದ ನಾವು ಎಲ್ಲರೂ ಯೂಸ್ ಮಾಡ್ತೀವಿ ಆಮೇಲೆ ಭಾಳ ಜನಕ್ಕೆ ಹೇಳೀನಿ ರೀ ನಾನು ಸುತ್ತ ನಮ್ಮ ಮನೆ ಸುತ್ತ ಇರತಕ್ಕಂಥ ಕಾಲ್ನ್ಯಾಗೆಲ್ಲ ಅದು ಸ್ವಲ್ಪ ಅವ್ರದ್ದು ಸರ್ವೀಸ್ ಒಂದೇ ಪ್ರಾಬ್ಲಮ್ ನೋಡಿರಿ ಅವ್ರು ಅದನ್ನು ಏನು ರೀ ಮೊದ್ಲಿನವ್ರು ಕರೆಕ್ಟ್ ಕೊಡ್ತಾ ಇದ್ದರು ನೀವು ಹೇಳೀರಿ ಅಂತ ಇವ್ರ ಕಡೆ ತೋಲ್ಕತ್ತೀವಿ ರೈಟ್ ಟೈಮ್ ತಂದೇ ಕೊಡಲ್ಲಲ ರೀ ಅಂತ ಬೇರೆ ಅವ್ರೂ ನಾ ಯಾರಿಗೆ ಹೇಳೀನಲ್ರಿ ಅವ್ರೆಲ್ಲರೂ ಹಾಗೇ ಅಂತ ಇದ್ದಾರೆ ಆಂ ಹೇಳ್ರಿ ಏನು ಅದೇ ಮ್ಯಾಲೆ ತರಬೇಕಾದ್ರೆ ಅವ್ದ್ ನೀವು ಐದು ಹತ್ತು ರೂಪಾಯಿ ಹಿಂಗ್ ನೀವು ಏನಾರೂ ಕೊಡ್ಬೇಕು ರೀ ಮೇಡಮ್ ಅವರೇ ನಮ್ಗೆ ಚಾ ಪಾನಿಗೆ ನಾವು ಅಷ್ಟೆಲ್ಲ ದಿನ ದಿನ ಮ್ಯಾಲೆ ಏರಿ ತರ್ಬೇಕು ರೀ ಅಂತಾರೆ ಈಗ ನಮ್ಮ ಮನೇಲೂ ಕೆಳಗೆ ಇಳಿದು ತರೋವ್ರಿಲ್ಲ ಆಮೇಲೆ ರಾ ಬೇರೆ ಕಡೆನು ತೊಗೋತಾರೆ ಐದು ಹತ್ತು ರೂಪಾಯಿ ಅಂತ ಅಂತ ಕೇಳ್ಕೊ ಕೇಳೀನಿ ಅರೇ ಹಾಗೂ ಆಗ್ಬಾರ್ದು ರೈಟ್ ಪ್ರೈಸೇ ಇರ್ಬೇಕಲ್ಲ ರೆಗ್ಲರ್ ತೊಗೊಳೋರಿಗೆ ಹಾಂ ರೆಗ್ಲರ್ ತೊಗೊಳೋರಿಗೆ ಆ ಟೈಪ್ ಆಗ್ಬಾರ್ದು

ಹಾಂ ಸ್ವಲ್ಪ ಏನು ಪ್ರಾಬ್ಲಮ್ ಇಲ್ಲ ನಿಮ್ಮದು ಬ್ ನೀರು ತಯಾರು ಮಾಡೋದು ಪ್ರೊಸೆಸ್ ಅವೆಲ್ಲವೂ ನಮ್ಗೆ ಲೈಕ್ ಆಗ್ಯವೆ ನೀರು ಒಳ್ಳೆಯ ರೀತಿಲಿ ಬರ್ತಾವೆ ಈಗ ಅಕ್ವಾಗಾರ್ಡ್ನಾಗ ಇರ್ತಾವಲ್ಲ ಅದಕ್ಕೆ ಇದಕ್ಕೆ ಏನೂ ವ್ಯತ್ಯಾಸ ಅನ್ನಿಸಿಲ್ಲ ನಮ್ಗೆ ಇಲ್ಲಾಂದ್ರೆ ಅಕ್ವಾಗಾರ್ಡ್ ಹಾಕಿ ಅಂದ್ರೆ ಎನಿ ಟೈಮ್ ತಗೊಳಕ್ ನಮ್ಗೆ ಅಕ್ವಾಗಾರ್ಡೇ ಕರೆಕ್ಟ್ ಅದೆಲ್ಲ ಆದ್ರೂ ಮಿಡಲ್ ಕ್ಲಾಸ್ ಇದ್ದವ್ರಿಗೆ ಎಲ್ಲ ಜರಾ ಈ ರೀತಿ ಸಪ್ಲೈ ಆದ್ರೆ ಚೆನ್ನಾಗಿರ್ತದಲ್ಲ ಅದಕ್ಕೆ ಚೀಪ್ ವರ್ಕೌಟ್ ಆಗ್ತದೆ ಅದ್ರ್ಕಿಂತ ಇದು ಅವೆಲ್ಲ ಸರ್ವಿಸ್ ಮಾಡ್ಕೊತಾ ಕೂಡ್ಬೇಕಾಗ್ತದೆ ಅದಕ್ಕೆ ನಿಮ್ಮದು ಇದು ಚೆನ್ನಾಗದ ಪ್ರೊಡಕ್ಷನ್ ಪ್ರಾಬ್ಲಮ್ ಇಲ್ಲ ಆದ್ರೆ ಅದು ಸರ್ವಿಸ್ ಮಾತ್ರ ಸ್ವಲ್ಪ ನೋಡಿಕೊಳ್ಳಿ ಹಾಂ ನಿಮ್ಮ ಹುಡ್ ಹುಡ್ಗ್ರಿಗೆ ಇದು ಮಾಡಿ ಹೇಳಿ ಸ್ವಲ್ಪ್ ಡಿಸ್ಕೌಂಟನ್ನೂ ನೋಡಿರಿ ನಾವು ರೆಗ್ಯೂಲರ್ ತೊಗೊತೀವಿ ಎಷ್ಟು ವರ್ಷ್ದಿಂದ ಹಿಡಿದು ತೊಗೊತಾ ಇದ್ದೀವಿ ಡಿಸ್ಕೌಂಟನ್ನೂ ನೋಡ್ರಿ ಒಂಚೂರು ಆಂ ಹಾಂ ಯಾಕಂದ್ರೆ ಭಾಳ ನಿಮ್ಗೆ ಕಸ್ಟಮರಿಗೆ ಭಾಳ ಮಂದಿಗೆ ಕೊಡ್ಸೀನಿ ನಾನು ಎಲ್ಲರಿಗೂ ಹೇಳೀನಿ ಇವ್ರು ಛಲೋ ಕೊಡ್ತಾರೆ ಅಂತ ಹೇಳಿ ನೋಡಿರಿ ಇದು ಮಾಡಿಕೊಡಿ ಹಾಂ ಓಕೆ ಓಕ್